ಹಲೋ ಹಲೋ ಯಾರು ಮಾತಾಡುವುದು ಹಲೋ ಹಾಂ ಹೌದು ಮೇಡಮ್ ಕೇಳಿಸ್ತಾ ಇದೆ ಹೇಳಿ ಯಾರು ಮಾತಾಡುವುದು ಹೇಳಿ ಮೇಡಮ್ ಹೌದು ಮೇಡಮ ಅಂದರೆ ಮುಂದಿನ ವಾರ ಸ್ಪೋರ್ಟ್ಸ್ ಮಾಡಬೇಕಂತ ಇದ್ದೇವೆ ಗೇಮ್ಸ್ ಅಂದರೆ ಸುಮಾರು ಅಂದರೆ ವಾಲಿಬಾಲ ಮತ್ತು ಖೋ ಖೋ ರನ್ನಿಂಗ ರೀಲೇ ಕೊ ಬಾಸ್ಕೆಟ್ಬಾಲ ಹೀಗೆಲ್ಲ ಸುಮಾರು ಗೇಮ್ಸ್ ಇವೆ ಅದೇ ನಾ ಎಲ್ಲ ಮಕ್ಳಿಗೂ ನಾವು ಪ್ರ್ಯಾಕ್ಟೀಸ್ ಮಾಡಿಸ್ತಾಯಿದ್ದೇವೆ ಯಾವ್ಯಾವ ಮಕ್ಳಿಗೆ ಯಾವ್ಯಾವ ಗೇಮ್ಸ್ ತೊಗೊಳ್ಬೇಕು ಗೇಮಲ್ಲಿ ತೊಗೊಳ್ಬೇಕು ಅಂತೇಳಿ ಅದೇ ವಿಚಾರ ಮಾಡ್ತಾಯಿದ್ದೇವೆ ಅಂದರೆ ಅವ್ರು ಯಾವ ರೀತಿ ಮಾಡ್ತಾರೆ ನೋಡ್ಕೊಂಡು ಅರೆ ನಿಮ್ಮ ಮಗ ಆಂ

ಹೌದು ಹೌದು ಮೇಡಮ್ ಇಲ್ಲ ಮುಂದಿನ ವಾರ ಮಾಡಬೇಕಂತ ಇದ್ದೇವೆ ಅದೇ ಅಂದರೆ ನಾನು ಎಲ್ಲ ಟೀಚರ್ಸ್ ಹತ್ತಿರ ಎಲ್ಲ ನಾವು ಎಲ್ಲ ಅಂದರೆ ಚರ್ಚೆ ಎಲ್ಲ ಮಾಡಿ ಆಮೇಲೆ ವಿಚಾರ ಡೇಟ್ ಒಂದು ಫಿಕ್ಸ್ ಮಾಡೋಣ ಅಂತೇಳಿ ನಿಮ್ಮ ಮಗ ಚೊಲೋ ಗೇಮೆಲ್ಲ ಚೊಲೋ ಆಡ್ತಾನೆ ಅದೇ ರನ್ನಿಂಗಲ್ಲಿ ತುಂಬ ಫಾಸ್ಟ್ ಚೊಲೋ ಉಂಟು ರನ್ನಿಂಗು ಅದೇ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ಸೆಲ್ಲ ರನ್ನಿಂಗಿಗೆ ಅವ್ನಿಗೆ ಅವ್ನದ್ದೇ ಹೆಸರು ಕೊಡಬೇಕು ಅಂತ ಇದ್ದೇವೆ ಹ್ಞೂ ಅದೇ ನೀವು ಕಳಿಸ್ತೀರಲ ಮೇಡಮ್ ಅದೆ ನಾನು ಅದೇ ಮಕ್ಳಿಗೆಲ್ಲ ಸ್ಪೋರ್ಟ್ಸ್ ಡ್ರೆಸ್ ಎಲ್ಲ ತರ್ಸಿದ್ದೇವೆ ನಾವು ಅದೇ ಅದ್ಕೆ ನಾನು ರಾಜ ಇಲ್ಲಿ ನಮ್ಮ ಸ್ಕೂಲ್ ಮಟ್ಟದಲ್ಲಿ ಒಂದು ಪ್ರ್ಯಾಕ್ಟೀಸೆಲ್ಲ ಒಂದು ಸಲ ಗೇಮ್ಸೆಲ್ಲ ಮಾಡಿಸಿ ಕಡೆಗೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೆಲ್ಲ ಕರ್ಕೊಂಡು ಹೋಗಬೇಕು ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಚೊಲೋ ಇದು ಮಾಡಬೇಕು ಅಂತ ಇದ್ದೇವೆ ಅದಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತಾಯಿದ್ದೇವೆ ಅಂದ್ರೆ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸು ತುಂಬ ಮುಖ್ಯ ಅಲ್ವ ಅದಕ್ಕೆ ಸ್ಪೋರ್ಟ್ಸಲ್ಲು ತುಂಬ ಇದು ಮಾಡ್ತಾಯಿದ್ದೇವೆ ಅಂದರೆ ಅದಕ್ಕೆ ನೀವು ಕಳ್ಸ್ತೀರಿ ಅಲ್ಲ ನಾನು ಮುಂದಿನ ವಾರ ಯಾವಾಗ ಅಂತೇಳಿ ನಾನು ಡೇಟ್ ಹೇಳ್ತೇನೆ ನಿಮಗೆ ಹಾಂ ಹಾಂ ಆಯಿತು ಮೇಡಮ್ ಅವ್ನಿಗೆ ಅಂದ್ರೆ ಈಗ ರನ್ ರನ್ನಿಂಗಿಗೆ ತೊಗೊಳ್ತೇನೆ ನಾನು ರನ್ನಿಂಗ್ ಬಾಸ್ಕೆಟ್ಬಾಲಲ್ಲೇ ಹೆಸರು ತೊಗೊಂಡಿದೇನೆ ಅವ ಅಂದರೆ ಅವ್ರಿಗೆ ಹೇಳಲಿಲ್ಲ ಬರ್ದುಕೊಂಡಿದ್ದೇವೆ ಅದೇ ರನ್ನಿಂಗ್ ಸ್ವಲ್ಪ ಪ್ರ್ಯಾಕ್ಟೀಸ್ ಚೊಲೋ ಮಾಡಿಸ್ತಾಯಿದ್ದೇವೆ ನೀವೂ ಅವ್ನಿಗೆ ಅಲ್ಲೇ ರನ್ನಿಂಗ್ ಬಾಸ್ಕೆಟ್ಬಾಲಲ್ಲಿ ಸ್ವಲ್ಪ ಅಂದರೆ ಗ್ರೌಂಡಿಗೆಲ್ಲ ಕಳಿಸಿ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿಸಿ ಆಯಿತು ಮೇಡಮ್ ಓಕೆ ಮೇಡಮ್ ಓಕೆ ವೆಲ್ಕಮ್ ಮೇಡಮ್